ಮುತ್ತೂಟ್ ಫೈನಾನ್ಸ್ ಇಂದಾನ ಮ್ಯಾಮ್ ಈಗ ಇದು ಗೋಲ್ಡ್ ಮೇಲೆ ಲೋನ್ ತಗೋಳೋಣ ಅಂತ ಇಂಟ್ರೆಸ್ಟ್ ಎಷ್ಟಿದೆ ಮ್ಯಾಮ್ ಒಂದು ಗ್ರಾಮಿಗೆ ಮ್ಯಾಮ್ ಒಂದು ಫಿಫ್ಟಿನ್ ಗ್ರಾಮ್ಸ್ ಇದೆ ಅದು ಲೋನ್ ತೊಗೊಳೋಣ ಅಂತ ಇದ್ದೀನಿ ಅದಕ್ಕೆ ಎಷ್ಟಿದೆ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಮ್ಯಾಮ್ ಮ್ಯಾಮ್ ಅದು ಮನೆ ಕಟ್ಟೋಕೆ ಮ್ಯಾಮ್

ಹ್ಞೂ ಹಾಂ ಮ್ಯಾಮ್ ಇಂಟ್ರೆಸ್ಟ್ ಬಂದು ಮಂತ್ಲಿನ ಇಯರ್ಲಿನ

ಹಾಂ ಹೇಳಿ ಮ್ಯಾಮ್

ಈ ಗೋಲ್ಡ್ ಲೋನ್ ಅಂದಲೆ ಇನ್ನು ಬೇರೆ ಲೋನ್ ಯಾವ್ದಾದ್ರು ಮಾಡ್ಕೊಡ್ತೀರ ಮ್ಯಾಮ್ ನೀವು

ಮ್ಯಾಮ್ ಗೋಲ್ಡ್ ಮೇಲೆ ಬೇಕಾಗಿತ್ತು ಅದಕ್ಕೆ ಈಗ ಗೋಲ್ಡ್ ಇತ್ತಲ್ಲ ಗೋಲ್ಡ್ ಮೇಲೆ ಲೋನ್ ತೊಗೊಳೋಣ ಅಂತ ನಿಮ್ಗೆ ಕೇಳಿದೆ ಎಷ್ಟು ಆಗುತ್ತೆ ಇಂಟ್ರೆಸ್ಟ್ ಎಲ್ಲ ಅಂತ

ಹಾಂ ಮ್ಯಾಮ್ ಈಗ ನಾವು ಒಬ್ಬರೇ ಬರಬೇಕ ಇಲ್ಲ ಮನೆ ಅವರೆಲ್ಲ ಬಂದರೆ ಆಗುತ್ತ ಮ್ಯಾಮ್ ಹಾಂ ಹಾಂ ಏನೇನು ಡಾಕ್ಯುಮೆಂಟ್ ತರಬೇಕು ಮ್ಯಾಮ್

ಹಾಂ ಸರಿ ಮ್ಯಾಮ್ ತ್ಯಾಂಕ್ ಯು ಬೆಳಗ್ಗೆ ಬರ್ತೀನಿ